ಕಾಲ ಬದಲಾದಂತೆ ನಮ್ಮ ವಿಜ್ಞಾನ ಬೆಳವಣಿಗೆಯಾಗಿದೆ ಹಾಗೆ ಅದಕ್ಕೆ ತಕ್ಕಂತೆ ನಮ್ಮ ಕನ್ನಡ ಭಾಷೆಯೂ ಕಾಣೆಯಾಗ್ಲಿಕ್ಕೆ ಷ್ಟ ಶುರುವಾಗಿದೆ ಮೊದಲೆಲ್ಲ ಶುದ್ಧ ಕನ್ನಡದಲ್ಲಿ ಅಚ್ಚ ಕನ್ನಡವನ್ನು ಮಾತಾಡ್ತಾ ಇದ್ದರು ಇವಾಗ ಯಾವುದೇ ಮಾತನಾಡುವ ಮಧ್ಯದಲ್ಲಿ ಇಂಗ್ಲೀಷ್ ಭಾಷೆ ಸೇರಿಕೊಳ್ತದೆ ಮೊದಲೆಲ್ಲ ಕನ್ನಡ ಟೈಮಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ನೂರು ಕನ್ನಡ ಭಾಷೆಯಲ್ಲಿ ಕನ್ನಡ ಶಬ್ದಗಳ ಮಧ್ಯೆ ಒಂದು ಬೇರೆ ಭಾಷೆ ಇಂಗ್ಲಿಷ್ ಭಾಷೆ ಸೇರ್ತಾ ಇತ್ತು ಇವಾಗ ನೂರರಲ್ಲಿ ಐವತ್ತಕ್ಕೆ ಐವತ್ತು ಪರ್ಸೆಂಟ್ ಕನ್ನಡ ಐವತ್ತು ಪರ್ಸೆಂಟೇಜು ಇಂಗ್ಲೀಷು ಭಾಷೆ ಬರ್ತಾ ಇದೆ ಇದು ಹೀಗೆ ಮುಂದುವರ್ದ್ರೆ ಯಾವ ಮಟ್ಟಿಗೆ ಬದಲಾಗುತ್ತೆ ಅಂತ ಹೇಳಿದರೆ ಅದು ಇನ್ನು ಕನ್ನಡಾನೇ ಇಲ್ಲ ಅಂತ ಆಗಿ ಬಿಡುತ್ತೆ ಮತ್ತು ಈ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ಟೆಲ್ಲ ಬಂದ ಮೇಲಂತೂ ಎಲ್ಲದರಲ್ಲೂ ಇಂಗ್ಲೀಷನ್ನೇ ಬಳಸಬೇಕು ಕನ್ನಡ ನಮಗೂ ಕೂಡ ಕನ್ನಡದಲ್ಲಿ ಅವ್ರು ಏನಾದ್ರು ಮಾಹಿತಿ ಕೊಟ್ಟರೆ ನಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆ ಥರ ಸಮಸ್ಯೆಯಾಗಿದೆ ಆದರೆ ಹೆಚ್ಚು ಹೆಚ್ಚು ಕನ್ನಡ ಮಾತಾಡಿದಾಗೂ ನಮ್ಮ ಕನ್ನಡ ಭಾಷೆನೂ ಉಳೀತದೆ ಮತ್ತು ಅದರದ್ದು ಉಳಿವು ಆಗ್ತದೆ ಅಂತ ನನ್ನ ಭಾವನೆ